ಹಾಂ ಹೇಳಿ

ಕರ್ನಾಟಕಕ್ಕಾ ಹಾಂ ಹಾಂ ಹಾಂ ಹಾಂ

ಹೌದಾ ಹಾಂ ಹಾಂ ಹಾಂ ಎಲ್ಲಿ ನೀವು ಎಲ್ಲಿ ಮೈಸೂರಿಗೆ ಮೈಸೂರಲ್ಲಿ ಬಂದಿರಾ ಮೈಸೂರಿಗೆ ಬಂದಿರಾ ಹೌದಾ ಹಾಂ ಹಾಂ ಹಾಂ ಹೌದು ಮೈಸೂರು ಶ್ರೀಗಂಧ ಅಂದರೆ ಭಾರೀ ಹೌದು ಹೌದು ಅದು ಅಂದರೆ ನಮ್ಮವ ನಾವು ಗೌವ್ಮೆಂಟಿಂದ ಬೇಕಾದಷ್ಟು ಸೌಲತ್ತು ಈ ಕೃಷಿಕರಿಗೆ ಕೊಡ್ತೇವೆ ಗಂಧ ಬೆಳೆಸ್ಲಿಕ್ಕೆ ಅವ್ರ ಹತ್ರ ಜಾಗ ಇದ್ರೆ ಖಾಲಿ ಜಾಗ ಇದ್ರೆ ನಾವು ಗಂಧ ಬೆಳೆಸ್ಲಿಕ್ಕೆ ಅದಕ್ಕೆ ಗಂಧದ ಸಸಿಗಳನ್ನೆಲ್ಲ ಕೊಡ್ತೇವೆ ಅದಕ್ಕೆ ಈ ಬೇಕಿದ್ದಾಗ ಅದು ಪಶ್ಕ್ ಪೋಷಕಾಂಶಗಳನ್ನು ಹೇಗೆ ಅದೇನು ಪಾಲನೆ ಮಾಡಬೇಕು ಹೇಗೆ ಬೆಳಿಬೇಕು ಯಾವ ಎಷ್ಟು ವರ್ಷ ಬೆಳಿಬೇಕು ಎಷ್ಟು ಕಟಿಂಗ್ ಎಷ್ಟು ಬರ್ತದೆ ಅದ್ರಲ್ಲಿ ಲಾಭ ಎಷ್ಟು ಬರ್ತದೆ ಅದನ್ನೆಲ್ಲ ನಾವೇ ಪರ್ಚೆಸ್ ಮಾಡ್ತೇವೆ ಈಗ ನೀವು ಬೆಳೆದ್ರೆ ನಾವೇ ಪರ್ಚೆಸ್ ಮಾಡಿ ನಿಮಗೆ ಹಣ ಕೊಡ್ತೇವೆ ಹಾಗೆ ಇಲ್ಲಿ ಹೆಚ್ಚಿನ ರೈತರೆಲ್ಲ ಗಂಧ ಬೆಳೆಯುತ್ತಾರೆ ಅಂದರೆ ಈ ಗುಡ್ಡಗಾಡು ಇಳಿಜಾರು ಪ್ರದೇಶ ನೀರು ನಿಲ್ಬಾರ್ದು ಅದಕ್ಕೆ ಅಂದರೆ ಈಗ ನೀರು ಇಳಿದು ಹೋಗುವ ಜಾಗದಲ್ಲಿ ಒಂದು ಅಂದರೆ ಸಾಧಾರಣ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಅದನ್ನು ಬೆಳಿತಾರೆ ಮತ್ತು ಅದು ನಾ ಪ್ರಾಕೃತಿಕವಾಗಿ ಕೂಡ ಗಂಧದ ಸಸಿ ಈ ಪ್ರಾಣಿಗಳ ಅದರ ಹಣ್ಣು ಒಂದು ಈ ಪಕ್ಷಿಗಳು ತಿಂದು ಅದ್ರ ಬೀಜವನ್ನು ಬೀಜ ಪ್ರಸಾರ ಮಾಡ್ತವೆ ಆವಾಗ ಅಲ್ಲಿ ನ್ಯಾಚುರಲಾಗಿ ಕೂಡ ಗಂಧದಾ ಸಸಿಗಳು ಬೆರ್ ಬೆಳಿತವೆ ಬಟ್ ಅದನ್ನು ಸಾಕಿ ಅದೊಂದು ಇಂತಿಷ್ಟು ಇಂಚು ದಪ್ಪ ಬರಬೇಕು ಅಂತ ಉಂಟು ಅಷ್ಟು ಬಂದ ಮೇಲೆ ಯಾರೋ ಕದ್ದ್ಕೊಂಡು ಹೋಗ್ತಾರೆ ಅದೆಲ್ಲ ನೋಡಿಕೊಳ್ಬೇಕಾಗ್ತದೆ ನಮ್ಮ ಮನೆಯ ಅಂಗಳದಲ್ಲಿ ಇದ್ದರುನು ಅದನ್ನು ಕಡಿದು ರಾತ್ರಿ ಬಂದು ಕಡಿದುಕೊಂಡು ಹೋಗ್ತಾರೆ ಅದನ್ನೆಲ್ಲ ನೋಡಬೇಕು ಇದನ್ನೆಲ್ಲ ನಾವು ಅದಕ್ಕೆ ಬೇಕಿದ್ದದ್ದು ಫೆನ್ಸಿಂಗ್ ಅಥ್ವಾ ಹೇಗೆ ರಕ್ಷಣೆ ಮಾಡಬೇಕು ಅದಕ್ಕೆ ಬೇಕಿದ್ದದ್ದು ಲೈಟೆಲ್ಲ ಹಾಕಿ ಅದಕ್ಕೆ ಲೋನೆಲ್ಲ ಕೊಡ್ತಾರೆ ನೀವು ಬೆಳೆಸ್ಬೌದು ಹೌದು ಹೌದು ನೀವು ಒಂದು ಸರಿ ಬನ್ನಿ ನಾವು ಮೈಸೂರಿಗೆ ಬಂದಾಗ ನಿಮಗೆ ನಮ್ಮ ಗಾರ್ಡನೆಲ್ಲ ತೋರಿಸ್ತೇವೆ ಎಲ್ಲೆಲ್ಲಿ ಬೆಳಿತಾರೆ ಅಂದೇಳಿ ಅಲ್ಲಿ ನೋಡಿ ಹಾಂ ಹಾಂ ನಿಮಗೆ ಅಂದಾಜು ಸಿಗ್ತದೆ ಅದ್ರಲ್ಲಿ